ಹಾಂ ಸರ್ ಹೇಳಿ ಹಾಂ ಹೌದು ಸರ್ ನಾ ಟೈಲರ್ ಹಾಂ ನಿಮಗೆ ಯಾರು ಕೊಟ್ಟರು ಈ ನಂಬರು ಹಾಂ ಹಾಂ ಹಾಂ ಹ್ಞೂ ಹಾಂ ಹಾಂ ಗೊತ್ತಾಯ್ತು ಗೊತ್ತಾಯ್ತು ಓಕೆ ಹಾಂ ಹಾಂ ಹಾಂ ಹೆ ಹಾಂ ಹೇಳಿ ಸರ್ ಫೋನ್ ಮಾಡಿದ್ದು ಫೋನ್ ಮಾಡಿದ್ದು ಏನು ವಿಷಯ ಹೇಳಿ ಹ್ಞೂ ಹ್ಞೂ ಹ್ಞೂ

ಅಲ್ಲಲ್ಲ ಯಾವ ಥರ ಇದೆ ಹೇಳಿ ಖಾಲಿ ಯುನಿಫಾರ್ಮಾ ಅಥವಾ ಹಾಂ ಕೋಟ್ ಏನಾದ್ರು ಖಾಲಿ ಯುನಿಫಾ

ಹ್ಞೂ ಹ್ಞೂ ಹ್ಞೂ

ಹಾಂ ಓಕೆ ಓಕೆ ಸರಿ ಸರ್ ಅದು ಎಷ್ಟು ಎಷ್ಟು ಜನ ಇದ್ರು ಮಕ ಎಷ್ಟು ಜನ ಇದ್ದಾರೆ ಮಕ್ಕಳು ಹಾಂ ಹಾಂ ಹಾಂ ಎಲ್ಲ ಟೋಟಲ್ ಸೇರಿನಾ ಎಲ್ಲ ಟೋಟಲ್ ಅಲ್ವಾ ಹಾಂ ಹಾಂ

ಹಾಂ ಹಾಂ ಓಕೆ ಸರ್ ಒಂದು ಒಂದು ಕೆಲಸ ಮಾಡಿ ನಿಮಗೆ ಹಾಂ ಮೇಲ್ಸ್ ಎಷ್ಟು ಜನ ಫಿಮೆಲ್ಸ್ ಎಷ್ಟು ಜನ ಅಂತ ಹೇಳಿ ನನ್ಗೆ ಒಂದು ಇದು ವಾಟ್ಸ್ಅಪ್ ಮಾಡಿ

ಹ್ಞೂ ಹ್ಞೂ ಹ್ಞೂ ಒಂದು ಸೆಟ್ಟಿಗೆ ಬಾಯ್ಸಿಗೆ ಆದರೆ ಹಾಂ ಬಾಯ್ಸಿಗೆ ಮೆ ಇದು ಗರ್ಲ್ಸಿಗು ಇದು ಬೇಕಲ್ವಾ ಕೋಟ್ ಬೇಕಲ್ವಾ ಓಕೆ ಹ್ಞೂ ಬಾಯ್ಸಿಗೆ ಅಂದರೆ ಹೇಳ್ತೀನಿ ಅದು ನಾನು ಲೆಕ್ಕ ಮಾಡಿ ಹೇಳ್ತಿನಿ ಸರ್ ಎಷ್ಟು ಅಂತ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ನೋಡಿ ಅದೆ ಕಡಿಮೆನೆ ಹಾಂ ಈಗ ಒಂದು ಒಂದು ಸೆಟ್ ಒಂದು ಬಂದು ಒಂದು ಸಾವಿರದ ನೂರು ರೂಪಾಯಿ ಬರ್ಬೋದು ಸಾವಿರದ ನೂರು ಸಾವಿರದ ಇನ್ನೂರ ಒಳಗೆ ಆಗುತ್ತೆ ಬಟ್ ಟೋಟಲ್ ಒಂದು ಒಂದು ಒಂದು ಸಾವಿರದ ಇನ್ನೂರು ಹಾಂ ಸೊ ಒಂದುವರೆ ಸಾವಿರ ರೂಪಾಯಿ ಒಳಗೆ ಆಗುತ್ತೆ ಸರ್

ಹಾಂ ಓಕೆ ಸರ್ ಹಾಂ ಇಲ್ಲ ಕ್ವಾಲಿಟಿ ಮಟ್ಟಿಗೆ ಏನು ಮತ್ತೆ ಸುಮಾರು ಜನ ಲಾಸ್ಟ್ ಟೈಮಲ್ಲಿ ಅಜಂತಾ ಸ್ಕೂಲು ಕಾನ್ವೆಂಟು ಹಾಂ ಅವ್ರದ್ದೆಲ್ಲ ಯುನಿಫಾರ್ಮ್ ರೆಡಿ ಮಾಡಿ ಕೊಟ್ಟಿದ್ದು ನಾನೆ ಮಾಡ್ಕೊಡ್ತಿನಿ ಆದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸ್ವಲ್ಪ ಅದೆ ಇನ್ನು ಸ್ಕೂಲ್ ಸ್ಟಾ ಹಾಂ ಅಷ್ಟು ದಿನ ಅಲ್ಲ

ಅಡ್ಡಿಲ್ಲ ಅದೆ

ಏನು ಸರ್ ಸ್ವಲ್ಪ ಡಿಸ್ಟಬೆನ್ಸ್ ಇತ್ತು ಏನು ಹೇಳಿ

ಹಾಂ ಹಾಂ ಹಾಂ ಅಡ್ಡಿಲ್ಲ ಸರ್ ಇಲ್ಲ ನಾನು ಸ್ಕೂಲು ಜು ಆಯ್ತು ಸರಿ ಜೂನ್ ಫಸ್ಟ್ ಅಲ್ವಾ ಸ್ಕೂಲ್ ಆಯ್ತು ಅದೆ ಜೂನ್ ಫಸ್ಟ್ ಅಲ್ವಾ ಸ್ಕೂಲ್ ಸ್ಟಾರ್ಟ್ ಆಗೋದು ಎರಡು ತಿಂಗಳೆಲ್ಲ ಬೇಡ ಒಂದು ಒಂದುವರೆ ತಿಂಗ್ಳು ಒಳಗೆ ನಾನು ಫಿನಿಷ್ ಮಾಡಿಕೊಡ್ತಿನಿ ಮುಗ್ಸ್ಕೊಡ್ತಿನಿ ಓಕೆನಾ ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಕ್ವಾಲಿಟಿ ಬಗ್ಗೆ ನೀವೆ ಮಾತಡೋದೆ ಬೇಡ ನಾನು ಒಂದು ಸ್ವಲ್ಪ ಯುನಿಫಾರ್ಮ್ ಆಗ್ತಿದ್ದಂಗೆ ನಿಮ್ಮನ್ನು ಕರೆಸ್ತೀನಿ ನೋಡಿ ಹೇಗೆ ಅಂತ ಗೊತ್ತಾಗತ್ತೆ ಸರಿ ಸರ್ ಆಯ್ತು ವಾಟ್ಸ್ಅಪ್ ಮಾಡ್ತೀನಿ ಓಕೆ ತ್ಯಾಂಕ್ ಯು